ಇಪ್ಪತ್ತು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಪ್ಪತ್ತೊಂದು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಒಂದು ಇಪ್ಪತ್ತೆಂಟು ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ಮೂರು ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರದ ಒಂದು